ಕ್ರೀಡೆ ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಅಥವಾ ದೈಹಿಕ ಒತ್ತಡವನ್ನು ನಿವಾರಿಸುವಲ್ಲಿ ಅತ್ಯಂತ ಒಳ್ಳೆಯ ಗುಣಮಟ್ಟದಲ್ಲಿ ಕೆಲಸವನ್ನು ಮಾಡುತ್ತದೆ ಅಂತ ಹೇಳಬಹುದು ನಾವು ಸಾಮಾನ್ಯವಾಗಿ ಕ್ರೀಡೆಯನ್ನು ಕೇವಲ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಆಡುವುದಿಲ್ಲ ಹಲವಾರು ಬಾರಿ ನಾವು ಮನರಂಜನೆಗಾಗಿ ಕ್ರೀಡೆಯನ್ನು ಬಯಸ್ತೇವೆ ಆಟಗಳನ್ನು ಆಡುವಂತದ್ದು ಇದು ನಮ್ಮ ಮನಸ್ಸಿನ ಒತ್ತಡಗಳನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಅಥವಾ ಯಾವುದೇ ವರ್ಗದ ಜನರು ಕೂಡ ಒತ್ತಡಗಳಿಂದ ಬಳಲ್ತಾಯಿರ್ತಾರೆ ಒತ್ತಡವನ್ನು ತಡಕೊಳ್ಲಿಕ್ಕಾಗದೇ ಸಹ ಕೆಲವಾರು ಸಮಸ್ಯೆಗಳಿಗೆ ಒಳಗಾಗ್ತಾಯಿದ್ದಾರೆ ಆದರೆ ಈ ಭಾವನೆಯಿಂದ ಹೊರ ಬರಲಿಕ್ಕೆ ಅವರಲ್ಲಿ ಒಂದು ಸಕಾರಾತ್ಮಕ ಭಾವನೆ ಮೂಡಲಿಕ್ಕೆ ಕ್ರೀಡೆಗಳು ಸಹಕಾರಿಯಾಗ್ತದೆ ಮನಸ್ಸಿನ ದುಃಖಗಳೇನಿದೆ ಅಥವಾ ಒತ್ತಡ ಏನಿದೆ ಅದನ್ನು ನಿವಾರಿಸುವಲ್ಲಿ ಕ್ರೀಡೆಗಳು ಒಳ್ಳೆಯ ಮಟ್ಟದಲ್ಲಿ ಕೆಲಸ ಮಾಡುತ್ತವೆ ಅಂತ ಹೇಳ್ಬಹುದು ಹೇಗೆ ಅಂತ ಹೇಳಿದ್ರೆ ನಾವು ಯಾವುದೇ ಕ್ರೀಡೆಯನ್ನಾಡುವಾಗ ಅದು ನಮ್ಮ ಮನಸೋಲ್ಲಾಸಕ್ಕೆ ಅಥವಾ ಮನರಂಜನೆಯ ದೃಷ್ಟಿಯಿಂದ ನಾವು ಆ ಕ್ರೀಡೆಗಳನ್ನು ಆಡುತ್ತೇವೆ ಮತ್ತು ಆ ಕ್ರೀಡೆಗಳನ್ನಾಡುವಾಗ ನಾವು ಬೇರೆ ಯೋಚನೆಗಳನ್ನು ಮಾಡುವುದಿಲ್ಲ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಾಗಲಿ ಅಥವಾ ಒತ್ತಡದ ಆಲೋಚನೆಗಳನ್ನಾಗ್ಲಿ ನಾವು ಮಾಡದೇ ಇರುವ ಕಾರಣ ಮತ್ತು ಕ್ರೀಡೆಗಳನ್ನು ನಾವು ನಮ್ಮ ವಲಯಗಳಲ್ಲಾಡುವಂತದ್ದು ನಮ್ಮ ಗೆಳೆಯರ ಜೊತೆ ಆಡುವ ಮೂಲಕ ಅವರ ಜೊತೆ ಕಳೆಯುವಂತಹ ಸಮಯ ಕೂಡ ನಮ್ಗೆ ಅತ್ಯಂತ ಮಧುರವಾದ ಕ್ಷಣ ಮತ್ತು ಹೆಚ್ಚಿನ ಒಳ್ಳೆಯ ತನವನ್ನು ಕೊಡುತ್ತದೆ ಅಂತ ಹೇಳಬಹುದು ಇದು ನಮ್ಮಲ್ಲಿ ಸಕಾರಾತ್ಮಕ ಭಾವನೆಯನ್ನು ಮೂಡಿಸಲಿಕ್ಕೆ ಸಹಾಯ ಮಾಡುತ್ತದೆ ಅನ್ನುವಂತದ್ದು ನನ್ನ ಅಭಿಪ್ರಾಯ